ಸ್ನೇಹಿತ್ರ ಜೊತೆ ಗುಂಪುಗಳು ಮಂಡು ನಾವು ಹಲವಾರು ಟ್ರಿಪ್ಪುಗಳು ಮಾಡಿದ್ದೀವಿ ಟ್ರಿಪ್ ಮಾಡುವಾಗ ಸ್ವಲ್ಪ ಎಚ್ಚರಗೊಳ್ಳುವ ಬೇಕಾದ ಹಲವಾರು ನಿಯಮಗಳಿವೆ ದೂರದ ಟ್ರಿಪ್ ಬೈಕಿಂಗ್ ಜೊತೆ ಮಾಡುವುದು ಸ್ವಲ್ಪ ಅಪಾಯಕಾರಿನೇ ಆದರೂ ಒಂದು ಕ್ರೇಜ್ ಆ ಅಂದು ಇದ್ದೇ ಇರುತ್ತೆ ಬೈಕಿಂಗ್ ಟ್ರಿಪ್ ಮಾಡೋವರಿಗೆ ಎಲ್ಲ ಟ್ರಾ ಟ್ರಾವಲಿಂಗಲ್ಲಿ ಅಪಾಯಕಾರಿ ಇದ್ದೇ ಇರುತ್ತೆ ಬಟ್ ಹಂಗೆ ಹಾಗಂತ ಹೇಳಿ ನಾವು ಯಾವುದೇ ಟ್ರಿಪ್ಪುಗಳನ್ನು ಒಂದ್ ನಮ್ಮ ಒಂದು ಬಿಡುವು ಸಮಯದಲ್ಲಿ ಹೋಗಿ ಬರುವುದರಲ್ಲಿ ತಪ್ಪೇನಿಲ್ಲ ಬಟ್ ಎಲ್ಲ ಸಿದ್ಧತೆ ಪಡಿಸಿಕೊಂಡು ಹೋಗಬೇಕು ಅದರಲ್ಲಿ ನಾವು ಒಂದು ಒಂದ್ನಾವು ಸಾಗರದಂಥ ಊರಿಂದ ಹೋಗಿರೋ ಟ್ರಿಪ್ಪಲ್ಲಿ ಅತಿ ಹೆಚ್ಚಾಗಿ ಹೋಗೋದು ಗೋವಾ ಒಂದು ಟೂರಿಗೆ ನಾವು ಹೋಗೋದು ಯಾವಾಗಲೊಂದು ಸಿದ್ಧತೆ ಪಡಿಸಿಕೊಂಡು ಹೋಗುತ್ತೀವಿ ಸಿದ್ಧತೆ ಪಡೆಯುವಾಗ ನಾವು ಮೊದಲನೇ ನಾವು ಸಿದ್ಧತೆ ಪಡೆಯುವಾಗ ಬೈಕಿಗೆ ಹೇಗೆ ಸರ್ವಿಸಿಂಗ್ ಎಲ್ಲ ಮಾಡಿಸಿಕೊಂಡು ಬ್ರೇಕು ಈ ಥರದ್ದನ್ನ ಸರಿಪಡಿಸ್ಕೊಂಡು ಹೋಗೋದು ಆಮೇಲೆ ಬೈಕಿನ ಜೊತೆಗೆ ತೊಗೊಂಡಿರೊ ಕೊಳ್ಳುವಾಗ ಜರ್ಕಿನ್ನು ಆಮೇಲೆ ಊಟದ ವ್ಯವಸ್ಥೆ ಮಾಡುವಾಗ ಅದಕ್ಕೊಂದು ಪ್ಯಾಕೇಜು ಆಮೇಲೆ ಗ್ಲೌಸು ಪ್ಯಾಡು ಅಂಥವು ಹೆಲ್ಮೆಟ್ಟು ಮೊದಲಿಗೆ ತುಂಬ ಎಚ್ಚರವಾಗಿರೋದು ಹೆಲ್ಮೆಟ್ ಅವೆಲ್ಲ ತೆಗೆದುಕೊಂಡು ನಾವು ಒಂದು ಬೈಕಿನ ಸ ಟ್ರಿಪ್ಪಿಗೆ ಸಿದ್ಧಗೊಳ್ಳುತ್ತೇವೆ ಆಮೇಲೆ ಬೈಕಿಂದು ಸಿದ್ಧತೆಗೊಂಡು ಎಲ್ಲಾ ರೀತಿಯಲ್ಲಿ ಸರಿ ಇದ್ದರೂ ಸ್ಪೀಡ್ ಲಿಮಿಟ್ ಅದು ಅದು ಯಾವಾಗಲೂ ನೆನಪಿಗೆ ಕೊಳ್ಳುವಾಗದು ಒಳ್ಳೆಯದು ನೀವು ಯಾವತ್ತೂ ಒಂದು ಲಿಮಿಟೆಡ್ ಸ್ಪೀಡಿನಲ್ಲಿ ಒಂದು ಅರುವತ್ತು ಕಿಲೋಮೀಟ್ರು ಸ್ಪೀಡಲ್ಲಿ ಹೋಗೋದು ಒಳ್ಳೆಯದು ಮತ್ತೆ ಸಿಟಿ ಲಿಮಿಟ್ಟಲ್ಲಿ ಬಂದಾಗ ಒಂದು ನಲವತ್ತು ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗೋದು ಅದು ತುಂಬ ಒಳ್ಳೆಯದದು ಆಮೇಲೆ ಮಧ್ಯೆ ಮಧ್ಯೆ ಆ ಆವಾಗ ಆವಾಗ ಅಲ್ಲಿ ಒಂದು ನಿಲ್ಲಿಸಿಕೊಂಡು ಸ್ವಲ್ಪ ವಿಶ್ರಾಮ ತೊಗೊಂಡುಕೊಂಡು ಹೋಗೋದು ಭಾಳ ಒಳ್ಳೆಯದು ಆಮೇಲೆ ಯ್ ಮಾತನಾಡುವುದು ಕೂಗುವುದು ಆಮೇಲೆ ತುಂಬ ರ್ಯಾಷ್ ಡ್ರೈವ್ ಮಾಡೋ ಹೋಗಿ ಮಾಡಿ ಕು ಮಾಡುವುದು ಸ್ವಲ್ಪ ಎಚ್ಚರಗೊಳ್ಳಬೇಕು ಹಾಗೇ ಸ್ವಲ್ಪ ನಿಮ್ಮ ಹತೋಟಿಯಲ್ಲಿ ಒಂದು ತಗೊಂಡು ನೀವು ಒಂದು ಬೈಕಿನ ಟ್ರಿಪ್ಪಿಗೆ ಹೋಗೋದು ಸೂಕ್ತವಾಗಿ ಹೋಗಿ ಬರುವುದು ಒಂದು ರೀತಿಯಲ್ಲಿ ಒಂದು ಖುಷಿಯೂ ಕೊಡುವುದು ಒಂದು ಸ್ನೇಹಿತರ ಜೊತೆಗೆ ಒಂದು ಟ್ರಿಪ್ ಮಾಡುವುದು ಒಂದು ಒಳ್ಳೆಯ ಒಂದು ಸ ಸಮಯವನ್ನು ಸಾಧಿಸಿಕೊಂಡು ಹೋಗೋದು ಒಳ್ಳೆಯದು ಅನಿಸುತ್ತೆ ಆ ಲೆಕ್ಕದಲ್ಲಿ ಈ ಈ ಥರದ ಎಲ್ಲ ಸಿದ್ಧತೆಯನ್ನು ಪಡಿಸಿಕೊಂಡು ಹೋಗುವುದು ಒಳ್ಳೆಯದು